ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಹತ್ತು ಲಕ್ಷದ ಐವತ್ತೆರಡು ಸಾವಿರ ಮುನ್ನೂರ ಐವತ್ತೇಳು ನಾಲ್ಕು ಲಕ್ಷದ ತೊಂಬತ್ತು ಸಾವಿರದ ಎಂಬತ್ತ ಎಂಟು ರೂಪಾಯಿ ಐವತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೆಂಟು ನಲ್ವತ್ತೆರಡು ಸಾವಿರದ ಐನೂರ ಎಂಬತ್ತೇಳು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತೊಂಬತ್ತು